ನನ್ಗೆ ಬೇಸಿಗೆಕಾಲ ಅಂದರೆ ತುಂಬಾ ಇಷ್ಟ ಯಾಕೆಂದರೆ ಬೇಸಿಗೆಕಾಲ್ದಲ್ಲಿ ನಾನು ಚಿಕ್ಕವಳಿದ್ದಾಗ ರಜ ಬರ್ತಾ ಇತ್ತು ಸ್ಕೂಲಿಗೆ ಹಾಗೇ ನಮ್ಮಜ್ಜಿ ಮನೆಗೆ ಹೋಗ್ತಾಯಿದ್ದೆ ಅಜ್ಜಿ ಮನೆಯಲ್ಲಿ ಒಳ್ಳೆಯ ತಿನ್ನೋದಕ್ಕೆ ಒಳ್ಳೊಳ್ಳೆಯ ತಿಂಡಿಗಳು ಸಿಗ್ತಾಯಿತ್ತು ಹಾಗೇ ಓಡಾಡೋದಕ್ಕೆ ಹಳೇ ಗೆಳೆಯ ಗೆಳತಿಯರು ಸಿಗ್ತಾಯಿದ್ದರು ಆಟಾಡೋದಕ್ಕೆಲ್ಲ ಹೋಗ್ತಾಯಿದ್ವಿ ಮತ್ತು ಬೆಟ್ಟಕ್ಕೆಲ್ಲ ಹೋಗ್ತಾಯಿದ್ವಿ ಅಲ್ಲಿ ನೋಡೋದಕ್ಕೆ ಮತ್ತೆ ದೊಡ್ಡಮ್ಮ ಮನೆಗೆ ಎಲ್ಲ ಕಡೆಗೂ ಓಡಾಡಿಕೊಂಡು ತುಂಬ ನಾವು ಸಂತೋಷವಾಗಿ ಕಾಲ ಕಳೀತಾ ಇದ್ವಿ ಅದಕ್ಕೆ ಚಿಕ್ಕ ವಯಸ್ಸಿಂದಲೂ ಬೇಸಿಗೆಕಾಲ ಅಂದರೆ ನನಗೆ ತುಂಬಾ ಇಷ್ಟ ಆ ಬೇಸಿಗೆಯಲ್ಲಿ ರಜ ಬರುತ್ತಲ್ವಾ ಆ ರಜದ ಕಾಲದಲ್ಲಿ ಬೇರೆ ಕಡೆಯೆಲ್ಲ ಓಡಾಡೋದು ಮತ್ತು ಜ್ಯೂಸ್ ಕುಡಿಯೋದು ಮತ್ತೆ ಎಲ್ಲ ಬೇರೆ ಕಡೆಗೆ ಟೂರನ್ನು ಸಹ ಹೋಗದುಕ್ಕೆ ತುಂಬಾ ಇಷ್ಟ ಆಗುತ್ತೆ ಆ ಟೈಮಲ್ಲೆ ನಮಗೆ ಸೂಕ್ತವಾಗಿರುವಂಥ ಸೀಸನ್ ಅದು ನಮಗೆ ಮತ್ತೆ ಬೇಸಿಗೆಯಲ್ಲಿ ನಾವು ಒಳ್ಳೆಯ ಟೂರ್ ಹೋಗ್ತೀವಿ ಅಲ್ಲಿ ನಂದಿಗೆ ಹೋಗ್ಬೋದು ಇಲ್ಲ ಅಂದರೆ ಬೇರೆ ಬೇರೆ ಪ್ಲೇಸ್ಗಳಿಗೂ ಸಹ ನಾವು ಚಿಕ್ಕಬಳ್ಳಾಪುರ ಚಿಕ್ಕಮಗ್ಳೂರು ಮತ್ತೆ ಇನ್ನು ಬೇರೆ ಬೇರೆ ಕಡೆಗಳಿಗೆಲ್ಲ ನಾವು ಟೂರ್ ಹೋಗಿ ಅಲ್ಲಿ ತುಂಬ ನಾವು ಎಂಜಾಯ್ ಮಾಡಿಕೊಂಡು ಮತ್ತೆ ನಮ್ಮ ಸಂಬಂಧಿಕ್ರ ಮನೆಗಳಲ್ಲೆಲ್ಲಾ ಓಡಾಡಿಕೊಂಡು ಬರ್ತೀವಿ ಮತ್ತೆ ಬೇಸಿಗೆಯಲ್ಲಿ ಸಿಗುವಂಥ ಹಣ್ಣುಗಳು ಮತ್ತೆ ಇದೆಲ್ಲ ಮಾವಿನ ಹಣ್ಣಾಗ್ಬೋದು ಹಲ್ಸಿನ ಹಣ್ಣಾಗ್ಬೋದು ಅವ್ಗಳು ತಿನ್ನ ತಿನ್ನಬೇಕು ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ನನಗೆ ಆ ಸೀಸನಂದ್ರೆ ನನಗೆ ತುಂಬ ಇಷ್ಟ ಆಗುವಂಥದ್ದು ಬೇಸಿಗೆಕಾಲ ಮತ್ತೆ ಬೇಸಿಗೆಕಾಲ್ದಲ್ಲಿ ತುಂಬ ಬಿಸಿಲಿರುತ್ತೆ ನಿಜ ಆದರೆ ಆವಾಗ ಒಂದೊಂದ್ಸಲ ಮಳೆ ಬರುತ್ತಲ್ಲವಾ ಆವಾಗ ಭೂಮಿಗೆ ಎಷ್ಟು ತಂಪಾಗುತ್ತೆ ಮತ್ತೆ ಆವಾಗ ಸಿಗುವಂಥ ಖುಷಿ ಈ ಮಳೆಗಾಲದಲ್ಲಿ ಆವಾಗಲು ಮಳೆ ಬರುತ್ತಿರುತ್ತಲ್ಲ ಆವಾಗ ಕೂಡ ಸಿಕ್ಕಿರಲ್ಲ ಅಪರೂಪಕ್ಕೊಮ್ಮೆ ಮಳೆ ಬಂದಾಗ ಈ ಬೇಸಿಗೆಕಾಲದಲ್ಲಿ ಆಗಿರುವಂಥ ಸಂತೋಷ ಖುಷಿ ಇನ್ನು ಯಾವಾಗ್ಲು ಸಹ ನಮ್ಗೆ ಸಿಗೊಲ್ಲ ಅದಕ್ಕೆ ನನಗೆ ಬೇಸಿಗೆಕಾಲ ಅಂದ್ರೆ ತುಂಬಾ ಇಷ್ಟ ಮತ್ತು ಅದು ಸಿಗುವಂಥ ಮಾವಿನ ಹಣ್ಣು ಹಲ್ಸಿನ ಹಣ್ಣು ಬೇಲದ ಹಣ್ಣು ಪೇರಲೆ ಹಣ್ಣುಗಳು ಮತ್ತು ಸೀತಾಫಲ ಹಣ್ಣುಗಳು ಮತ್ತು ನೇರಲೇ ಹಣ್ಣುಗಳು ಎಲ್ಲ ನನಗೆ ತುಂಬಾ ಇಷ್ಟ ಮತ್ತೆ ಬೇಸಿಗೆಯಲ್ಲಿ ಬೇರೆ ಕಡೆಗೆ ಟೂರ್ ಹೋಗೋದು ಅಂದ್ರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ನಾನು ಬೇಸ್ಗೆಕಾಲವೇ ತುಂಬ ಇಷ್ಟಪಡ್ತೀನಿ